ಹೌದ್ ಸರ್ ನಾವೇ ಹೇಳ್ರಿ ಹೌದು

ಹಾಂ ಹೇಳಿ ಸರ್

ಹಾಂ ಒಕೆ ಸರ್

ಡ್ಯಾಮೇಜಾಗಿದೆಯಾ ಸರ್

ಹಾಂ ಹೇಳಿ ಹಾಂ ಸರ್ ಮಾಡ್ಕೊಡ್ತೀವಿ ಸರ್ ಬನ್ನಿ ಸರ್ ಸರ್ ಅರೌಂಡು ಮಾಮೂಲಿ ಇಪ್ಪತೈದು ಮೂವತ್ತು ಗಂಟೆ ಆಗಬಹುದು ಸರ್ ಅಂದರೆ ನೀವು ಡೈನಿಂಗ್ ಟೇಬಲ್ ಚಿಕ್ದು ಮಾಡೋಕ್ಕೆ ಮೇಲೆ ಅವೆಲ್ಲ ಚೆನ್ನಾಗಿದ್ಯಾ ಸರ್ ಮೇಲುಗಡೆ ಎಲ್ಲ ಸೀಟು ಗೀಟು ಎಲ್ಲ ಚನ್ನ ಹಾಂ ಸರ್ ಹಾಂ ಅದನ್ನೆಲ್ಲ ಹೊಸ್ತಾಗ್ ಹಾಕಿ ಹಾಂ ಸರ್ ಅದನ್ನೆ ಎಕ್ಟ್ರಾ ಪಿಟ್ಟಿಂಗ್ ಮಾಡಿ ನಾವು ಈ ಇದು ಮಾಡಿಕೊಡಣ

ಅಂದರೆ ವಾಡ್ರೂಬ್ಗು ಗೊ ಗೊ ರೂಮ್ಗೆ

ಇಲ್ಲ ಸರ್ ನಾವು ಅಲ್ಲಿಬಂದು ನಾವು ರೆಡಿಮೆಂಟ್ ಅಂದರೆ ಅಲ್ಲಿಗೆ ಅಳತೆ ಬೇಕಾಗುತ್ತೆ ಸರ್ ನಮಗೆ ಅದು ಅಲ್ಲಿಗೀಗ ನೀವು ಗೋಡೆ ಸೈಜಲ್ಲಿ ಎಷ್ಟು ಅಗಲ ಬಿಟ್ಟಿದ್ದೀರಾ ನಾಲ್ಕಡಿ ಬಿಟ್ಟಿದ್ದೀರಾ ಎಂಟಡಿ ಬಿಟ್ಟಿದ್ದೀರಾ ಅಂತ ಗೊತ್ತಾಗಿ ಇಲ್ಲ ಸರ್ ನೀವಲ್ಲಿ ನೀವು ವಾಡ್ರೊಬಲ್ಲಿ ನೀವು ಯಾವ ತರ ಜಾಗ ಎಷ್ಟು ಬಿಟ್ಟಿದ್ದೀರ ಅಲ್ಲಿ ಮಾಡಿದರೆ ನಿಮಗೆ ಒಳ್ಳೆ ಉಪಯೋಗೈತೆ ಈಗ ನಾವು ತಂದ್ಬಿಟ್ರೆ ಒ ಅಲ್ಲೇ ಹೋಗಿ ಮಾಡಿ ಆ ಮಾಡ್ಕೋ ಬಂದು ಬಿಟ್ರೆ ಅದು ನಿಮಗೆ ಚೆನ್ನಾಗಿ ಕಾಣೋಲ್ಲ ಸರ್ ಅದು ಹೊರಗಡೆ ಬಂದು ಬಿಡೋದು ಸ್ವಲ್ಪ ಹಿಂಸೆ ಆಗ್ತದೆ ಅದೆ ಅಲ್ಲೇ ಬಂದು ಫಿಟ್ಟಿಂಗ್ ಗಿಟಿಂಗ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಚೆನ್ನಾಗಿ ಕಾಣ್ತದೆ ಇನ್ನು ಯಾವುದಾದರೆ ಎಕ್ಸ್ಟ್ರಾ ಪಿಟ್ಟಿಂಗ್ ನೀವು ಮಾಡಿಸ್ಕೊಬೋದು ನಿಮ್ಗೆ ಬೇಕಾದ ಹಾಗೆ ಇಲ್ಲ ಸರ್ ನಮ್ಮ ಆಳ್ಗಳು ಆಳ್ಗಳು ಇರ್ತಾರೆ ಗುತ್ತಿಗೆ ಅಂತ ಏನಿಲ್ಲ ಒನ್ಲಿ ನಿಮ್ಗೆ ಇಷ್ಟು ಅಂತ ಬೇಕರ ಗುತ್ತಿಗೆ ರೀತಿನೇ ಕೊಡ್ತಾಯಿದ್ದೀವಿ ನಾವೆಲ್ಲಿ ನಾವು ಆಳುಗಳ್ನ ನಾವೇ ಇದು ಮಾಡ್ತೀವಿ ಬೇಕಾರೆ ನಮ್ಮ ಹತ್ರನು ಹುಡುಗರು ಅವರೆ ಮಾಡ್ತೀವಿ ಹಾಂ ಸರ್ ನೀವು ಬೇಕಾರೆ ಹೇಳಿ ವಾಟ್ಸ್ಆ್ಯಪಲ್ಲಿ ವಾಟ್ಸ್ಆ್ಯಪಲ್ಲಿ ಕಳಿಸ್ತೀವಿ ನಿಮಗೆ ಹಾಂ ಸರಿ ಓಕೆ ತ್ಯಾಂಕ್ಸ್